ಎರಡು ಲಕ್ಷದ ಇಪ್ಪತ್ತೈದು ಸಾವಿರದ ಮುನ್ನೂರ ಮೂವತ್ತ್ಮೂರು ನಾಲ್ಕು ಲಕ್ಷದ ನಾನ್ನೂರ ಎಂಬತ್ತೈದು ಸಾವಿರದ ಐನೂರ ಐವತ್ತೈದು ಮೂರು ಲಕ್ಷದ ನಲವತ್ತು ಸಾವಿರದ ಐನೂರ ಎಪ್ಪತ್ತು ಆರು ಲಕ್ಷದ ಐವತ್ತು ಸಾವಿರದ ಆರುನೂರ ಎಂಬತ್ತೇಳು ಒಂಬತ್ತು ಲಕ್ಷದ ಐವತ್ತಾರು ಸಾವಿರದ ನೂರ ಇಪ್ಪತ್ತು